ನನ್ನ ಬಾಲ್ಯದಿಂದಲೂ ನನಗೆ ನೃತ್ಯ ಅಂದರೆ ತುಂಬ ಇಷ್ಟ ನೃತ್ಯ ಅಂದರೆ ಎಲ್ಲ ಎಲ್ಲರನ್ನು ಒಂದು ಸೆಳೆಯುವ ಕಲೆ ಅಂತಲೇ ಹೇಳ್ಬೋದು ಯಾಕಂದರೆ ನೃತ್ಯಕ್ಕೆ ಆ ಭಾವನೆ ನೃತ್ಯದಲ್ಲಿ ನಾವು ವ್ಯಕ್ತಪಡಿಸುವ ಭಾವನೆ ಆಗಿರ್ಬೋದು ಅಥ್ವಾ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲರಿಗೂ ಒಂದು ಎಲ್ಲರನ್ನು ಸೆಳೆಯುವ ಕಲೆ ನೃತ್ಯಕ್ಕಿದೆ ಅಂತ ಹೇಳಿದರೇನು ತಪ್ಪಾಗಲಾರ್ದು ಹಾಗೇ ನೃತ್ಯ ನನ್ನ ಜೀವನದಲ್ಲಿ ನೃತ್ಯಕ್ಕೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೇನೆ ಯಾಕಂದರೆ ನನಗೆ ಚಿಕ್ಕಂದಿಲಿಂದಲೂ ನೃತ್ಯ ಅಂದರೆ ಪಂಚಪ್ರಾಣ ನಾನು ಚಿಕ್ಕಂದಿನಿಂದಲೂ ಅಂದ್ರೆ ಅಂದರೆ ಶಾಲಾ ದಿನಗಳಲ್ಲಾಗಿರ್ಬೋದು ಅಥ್ವಾ ಕಾಲೇಜು ದಿನಗಳಲ್ಲಾಗಿರ್ಬೋದು ಹಾಗೇ ಕಚೇರಿ ದಿನಗಳಲ್ಲೂ ಆಗಿರ್ಬೋದು ನಾನು ನೃತ್ಯ ಅಂದರೆ ನಾನು ಅದರಲ್ಲಿ ಫಸ್ಟ್ ನಾನು ಮಾಡ್ತೀನಿ ಸೊ ಹಾಗೆ ಅ ಚಿ ಚಿಕ್ಕಂದ್ರಿಂದಲೂ ಮಾಡಿ ಮಾಡಿ ಮಾಡಿ ಸೊ ನನಗೆ ನೃತ್ಯ ಅಂದರೆ ತುಂಬ ಇಷ್ಟ ಆಗಿ ಹೋಗಿದೆ ಇವಾಗ ಎಲ್ಲಿಯಾದರು ಒಂದು ಸ್ಪರ್ಧೆ ಏರ್ಪಡಿಸಿದರೆ ನಮ್ಮದು ನಮ್ದೊಂದು ಯುವವಾಹಿನಿ ಅಂತ ಒಂದು ಸಂಸ್ಥೆ ಇದೆ ಸೊ ಅದರಲ್ಲಿ ಕೂಡ ವರ್ಷಕ್ಕೊಂದ್ಸಲ ಒಂದು ಸಾಂಸ್ಕೃತಿಕ ವೈಭವ ಅಂತ ಒಂದು ಡೆನ್ನಾನ ಡೆನ್ನಾನ ಅಂತ ಒಂದು ಕಾಂಪಿಟೀಷನ್ ಅಂದರೆ ಸ್ಪರ್ಧೆ ಏರ್ಪಡಿಸಿರ್ತಾರೆ ಅದರಲ್ಲಿ ನಾವು ವರ್ಷ ನಾವು ಭಾಗವಹಿಸುತ್ತೇವೆ ಹಾಗೆಯೇ ಒಂದು ಒಂದು ಘಟಕದಿಂದ ಒಂದು ಒಂದು ವರ್ಷದಲ್ಲಿ ನಮಗೆ ಒಂದು ಯೂತ್ ಫೆಸ್ಟ್ ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಅದರಲ್ಲಿ ನಮಗೆ ವಿವಿಧ ರೀತಿಯ ನೃತ್ಯ ಕಲೆಗಳನ್ನು ತೋರಿಸುವನು ತೋರಿಸಲಿಕ್ಕೆ ಇತ್ತು ಅದರಲ್ಲಿ ನಾವು ನಮ್ದು ಉಡುಪಿ ಜಿಲ್ಲೆಯಲ್ಲಿ ನಮ್ದೂ ಒಂದು ಫೇಮಸ್ ಅಂತಲೇ ಹೇಳ್ಬೋದು ಯಕ್ಷಗಾನ ಆಗಿರ್ಬೋದು ಅಥವಾ ಕಂಗೀಲು ಕುಣಿತ ಆಗಿರ್ಬೋದು ಅಥವಾ ಹಾಲಕ್ಕಿ ಕುಣಿತ ಆಗಿರ್ಬೋದು ಹಾಗೇನೇ ವೀರಗಾಸೆ ಎಲ್ಲಾ ಎಲ್ಲಾ ರೀತಿಯ ನೃತ್ಯ ರೂಪಕಗಳನ್ನು ನಾವು ನಮ್ದು ವೇದಿಕೆಯಲ್ಲಿ ನಾವು ತರುವವರಿದ್ದೆವು ಹಾಗಾಗಿ ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶ್ರೇಷ್ಠವಾದ ಒಂದು ನೃತ್ಯ ಕಲೆ ಅಂದರೆ ಒಂದು ಕಂಗಿಲು ಕುಣಿತ ಅಂತಲೇ ಹೇಳ್ಬೋದು ಅದು ನ ತುಂಬ ಇಷ್ಟವಾದ ನೃತ್ಯ ಕೂಡ ಹೌದು ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಆ ನೃತ್ಯ ಮಾಡುವಾಗ ನಾವು ಆ ನೃತ್ಯ ಮಾಡಿದಮೇಲೆ ಆ ನಮ್ಮ ಅದು ತುಂಬ ತುಂಬ ಕಷ್ಟದ ನೃತ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಅದಕ್ಕೆ ನಾವು ತುಂಬ ಸಾಮರ್ಥ್ಯ ಇರಬೇಕು ನಾವು ಮಾಡುವವರಿಗೆ ಹಾಗಾಗಿ ಅದು ತುಂಬ ಒಂದು ನಾವು ಸಾಮರ್ಥ್ಯ ಹಾಕಿ ಆ ನೃತ್ಯವನ್ನು ಮಾಡಬೇಕು ತುಂಬ ನಮಗೆ ಸಾಕಾಗ್ತದೆ ಆ ನೃತ್ಯ ಮಾಡುವಾಗ ಆದರೆ ಜನಗಳಿಗೆ ನೋಡುವವರಿಗೆ ಆ ನೃತ್ಯ ಎಷ್ಟು ಒಂದು ಮನ ಮುಟ್ತದಂದರೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ರೀತಿಯಲ್ಲಿ ನಾವು ಅದನ್ನು ಆ ಥರ ನಾವು ಅವರಿಗೆ ಪ್ರದರ್ಶನ ನೀಡಿದ್ದೆವು ಹಾಗೇ ಅದರಲ್ಲಿ ನಾ ನಮಗೆ ಆ ನೃತ್ಯದಲ್ಲಿ ಅಂದರೆ ಕಂಗೀಲು ನೃತ್ಯಕ್ಕೆ ನಮಗೆ ಪ್ರಥಮ ಬಹುಮಾನ ಸಿಕ್ಕಿದೆ ಅದನ್ನು ಅದನ್ನು ನಾನು ಹೇಳಲಿಕ್ಕೆ ತುಂಬ ಖುಷಿಪಡ್ತೇನೆ ಯಾಕಂದರೆ ಆ ನೃತ್ಯ ನಂದು ನಿಜವಾಗಿಯೂ ನನ್ನದು ಇಷ್ಟದ ನೃತ್ಯ ಹಾಗಾಗಿ ನನಗೆ ಆ ನೃತ್ಯ ಮಾಡುದಂದ್ರೆ ನಂಗೆ ಖುಷಿ ಅದರಲ್ಲೂ ಪ್ರಥಮ ಬಹು ಬಹುಮಾನ ಸಿಕ್ಕಿದೆ ಅಂದರೆ ಅದನ್ನು ನನಗೆ ಹೇಳ್ಲಿಕ್ಕೆ ಬರೋದಿಲ್ಲ ಯಾವ ರೀತಿ ನಾನು ಹೇಳಬೇಕಂತ್ಲೇ ಗೊತ್ತಾಗೋದಿಲ್ಲ ಹಾಗಾಗಿ ಆ ನೃತ್ಯ ಜನರಿಗೂ ಕೂಡ ಅಷ್ಟೇ ಮುಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಪ್ರಥಮ ಬಹುಮಾನ ಸಿಕ್ಕಿದೆ ಹಾಗಾಗಿ ನಾವು ಅದನ್ನು ನಾವು ಜನರಿಗೆ ಮುಟ್ಟುವ ರೀತಿಯಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ ನಮಗೆ ತುಂಬ ಖುಷಿ ಕೂಡ ಆಗಿದೆ